ಹೌದು ನಾನು ಮುಳ್ಳಯ್ಯನ ಗಿರಿಯ ಬೆಟ್ಟದಲ್ಲಿ ಒಂದು ದಿಸ ಟ್ರೆಕಿಂಗ್ಗೆ ಹೋಗಿದ್ದೆವು ಅಲ್ಲೇ ಬಿಡಾರ ಹೂಡಿದ್ದೆವು ಅದು ಬಹಳಷ್ಟು ಅದ್ಭುತವಾದ ಕ್ಷಣಗಳು ರಾತ್ರಿಯ ಹೊತ್ತಿನಲ್ಲಿ ವಿಶಾಲವಾದಂಥ ಗಾಳಿ ಬೀಸುತ್ತದೆ ತಣ್ಣನೆಯ ವಾತಾವರಣ ಎಲ್ಲವೂ ನಿಶಬ್ದವಾಗಿರುತ್ತದೆ ಮನಸ್ಸಿಗೆ ಒಂದು ರೀತಿಯಾದಂಥ ನೆಮ್ಮದಿ ಸಂತೋಷಗಳು ಅಲ್ಲಿ ಸಿಗುತ್ತವೆ ಕಪ್ಪೆಗಳ ಸದ್ದು ಕಪ್ಪೆಗಳು ಮಾಡುವ ಸದ್ದುಗಳು ಅಲ್ಲಿನ ಪ್ರಾಣಿ ಪಕ್ಷಿಗಳು ಕೂಗುವಂಥದ್ದು ಮನಸ್ಸಿಗೆ ಭಾಳಷ್ಟು ನೆಮ್ಮದಿಯನ್ನು ಕೊಡುತ್ತದೆ ಮತ್ತು ನನಗೆ ಭಾಳ ಇಷ್ಟವಾದಂಥ ಒಂದು ಜಾಗ ಅದು ಬಹಳ ಇಷ್ಟವಾದಂಥ ಒಂದು ದಿನವಾಗಿ ಆ ದಿನ ಪರಿಣಮಿಸಿತು ಬಿಡಾರ ಹೂಡುವುದು ಟೆಂಟುಗಳನ್ನು ಹಾಕಿ ಅಲ್ಲೇ ಮಲಗಿದ್ದೆವು ಅದು ಭಾಳಷ್ಟು ಅದ್ಬುತವಾದ ಕ್ಷಣಗಳು